ನನಗೆ ಬಹಳ ಇಷ್ಟವಾದಂತಹ ತಿಂಡಿಗಳನ್ನು ನಾನು ತಯಾರಿಸಿಕೊಳ್ಳುತ್ತೇನೆ ನಾನು ತಯಾರಿಸುವ ಒಂದು ತಿಂಡಿ ಎಂದರೆ ಇದು ಎಲ್ಲರಿಗೂ ಇಷ್ಟವಾಗಿಯೇ ಇರುತ್ತದೆ ಅದು ಜಾಮೂನ್ ಜಾಮೂನನ್ನು ತಯಾರಿಸುವ ವಿಧಾನವೆಂದರೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಜಾಮೂನು ಹಿಟ್ಟನ್ನು ಹಾಕಬೇಕು ಅದಕ್ಕೆ ನೀರು ಮತ್ತು ಹಾಲನ್ನು ಬೆರೆಸಿ ಕಲಸಬೇಕು ಸ್ವಲ್ಪ ಸಮಯದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಹಾಕಿ ಇದನ್ನು ಸ್ವಲ್ಪ ಸಮಯ ಹಾಗೆ ಇಡಬೇಕು ನಂತರ ಉಂಡೆಗಳನ್ನು ಮಾಡಿ ಎಣ್ಣೆಯಲ್ಲಿ ಕರೆದು ಸಕ್ಕರೆ ಪಾಕವನ್ನು ಮಾಡಿ ಅದಕ್ಕೆ ಹಾಕಬೇಕು ಸ್ವಲ್ಪ ಸಮಯದ ನಂತರ ಈ ಸಕ್ಕರೆಯ ಪಾಕವನ್ನು ಹೀರಿಕೊಂಡಿರುತ್ತದೆ ಹಾಗೂ ಜಾಮೂನ್ ರೆಡಿಯಾಗುತ್ತದೆ